ಈ ಈಗ ಡಿಜಿಟಲ್ ಕಾಲ ಆಗಿರೋದರಿಂದ ಎಲ್ಲರೂ ಡಿಜಿಟಲ್ ಆ್ಯಂಟೇನಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಲು ಎಲ್ಲರೂ ಇಷ್ಟಪಡ್ತಾರೆ ಯಾಕಂದರೆ ಈಗಿನ ಜನ್ರೇಷನಲ್ಲಿ ಇಂತಹ ಮಧ್ಯಮ ವರ್ಗಗಳು ಬಳಸುವಂತಹ ಯಾರೂ ಇಷ್ಟಪಡೋದಿಲ್ಲ ಆಧುನಿಕ ತಂತ್ರಜ್ಞಾನಗಳನ್ನೇ ಉಪಯೋಗ್ಸ್ತಾರೆ ಆದ್ದರಿಂದ ಎಲ್ಲರೂ ಪ್ರಾರಂಪರವಾಗಿ ಅದು ಒಂಥರ ನಡ್ಕೊಂಡ್ಬದ್ಬಿಟ್ಟಿದೆ ಅದನ್ನೇ ಎಲ್ಲ ಇಷ್ಟಪಟ್ಟು ವರ್ಣಗಳು ಅಥವಾ ಜಲವರ್ಣಗಳು ಇಂತಹ ಮಧ್ಯಮ ಮಧ್ಯಮ ಮಾಧ್ಯಮಗಳನ್ನು ಬಳಸುತ್ತಾರೆ ಇಷ್ಟಪಟ್ಟು ಇಷ್ಟಪಡುತ್ತಾರೆ ಆಧುನಿಕ ತಂತ್ರಜ್ಞಾನಗಳು ಇವಾಗೆಲ್ಲ ಜನ್ರೇಷನ್ ಸ್ಪ ಫಾಸ್ ಸ್ಪೀಡಾಗ್ತಿರೋದರಿಂದ ಎಲ್ಲರೂ ಲೈಕ್ ಮಾಡೋದು ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಲು ಬಯಸುತ್ತಾರೆ